ಭಾರತದ ಸಾರಿಗೆ ವ್ಯವಸ್ತೆ ಹೇಗಿದೆ ಹಾಗು ಪ್ರಸ್ತುತ ಅದು ಎದುರಿಸುತ್ತಿರುವ ಸವಾಲುಗಳು ಯಾವುಯಾವು ಮತ್ತು ಹಾಗು ಇರುವ ಅವಕಾಶಗಳು ಏನು ಅಂತ ಅನ್ನೋದದ್ ನೊಡೊದಾದರೆ ನೋಡಪ್ಪ ನಮ್ಮ ಕರ್ನಾಟಕದಲ್ಲೆ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲೆ ಆಗಿರ್ಬೋದು ನಾವು ವಾಸಿಸುವಂಥ ಸ್ಥಳಗಳಲ್ಲೆ ಆಗಿರ್ಬೋದು ಗ್ರಾಮಗಳಾಗಿರ್ಬೋದು ಹೋಬಳಿಗಳಾಗಿರ್ಬೋದು ತಾಲೂಕುಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಕರ್ ರಾಜ್ಯಗಳಾಗಿರ್ಬೋದು ದೇಶ ದೇಶಗಳಾಗಿರ್ಬೋದು ಈ ಎಲ್ಲ ಒಂದು ರೀತಿಯಿಂದ ನಾವು ನೋಡೊದಾದರೆ ಮನುಷ್ಯನಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ನಾವು ಸಾರಿಗೆ ವ್ಯವಸ್ಥೆ ಖಂಡಿತವಾಗಿ ಎಲ್ಲರಿಗು ಬೇಕಾಗಿರ್ವಂಥದ್ದು ಮತ್ತು ಅವಶ್ಯಕತೆವಾಗಿರುವಂಥ ಕೆಲಸವು ಕೂಡ ನಾವು ಕಾಣುತ್ತ ಹೋಗ್ತಾ ಇದೀವಿ ಯಾಕಪ್ಪ ಅಂತಂದರೆ ಒಂದು ಸಾರಿಗೆ ವ್ಯವಸ್ತೆಯನ್ನು ನಾವು ನೋಡೊದಾದರೆ ಸಾರಿಗೆ ಅಂತ ಅಂದಾಗ ನಾವು ನಿರಂತರ ಒಂದು ಸ್ಥಳದಿಂದ ನಾವು ನಮ್ಮ ಗ್ರಾಮೀಣ ಪ್ರದೇಶದಿಂದ ಅಂದರೆ ನಮಗೆ ಊರಿನಿಂದ ನಮ್ಮ ಹಳ್ಳಿಯಿಂದ ನಾವು ನಾವ್ ಒಂದು ಬಳ್ಳಾರಿಗೆ ಬರಬೇಕಾದ್ರೆ ನಾವು ಒಂದು ಸರ್ಕಾರಿ ಅಂದರೆ ಕಲ್ಯಾಣ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಮೂಲಕ ನಾವು ಬಳ್ಳಾರಿಗೆ ದಿನನಿತ್ಯ ನಮ್ಮ ಸಂಚಾರವನ್ನು ನಾವು ಮಾಡ್ಬೇಕಾಗತ್ತೆ ಸಂಚಾರ ಮಾಡಬೇಕಾದ ಸಮಯವನ್ನು ನಾವು ನೋಡೋದಾದ್ರೆ ಸಂಚಾರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ದಿನನಿತ್ಯ ನಾವು ಅದನ್ನು ನಾವು ಇಷ್ಟು ಮುಖ್ಯವಾಗಿ ಬಳಸ್ಕೊಳ್ಬೇಕ್ ಅಂತಂದರೆ ಅದಕ್ಕೆ ಯಾವ ರೀತಿಯಾಗಿ ತೊಂದರೆಯಾಗದಂತೆ ನಾವು ಒಂದು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ಅರಿವು ಮೂಡಿಸುವಂಥ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ಬೋಕು ಯಾಕಂದರೆ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ದಿ ಈಗ ನಾವು ಒಬ್ಬ ಬೈಕ್ ತಗೊಂಡು ಹೋಗ್ಬೆಕಾದ್ರೆ ನಾವು ಸಾರಿಗೆ ಮಾಡ್ತಾ ಹೋಗ್ತಿವಿ ಒಬ್ರು ಬೈಕಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಹೋಗ್ತಾ ದಾರಿಯಲ್ಲಿ ಅಪಘಾತಕ್ಕೆ ಹೊರ್ಟಾಗ ಅಪಘಾತಕ್ಕೆ ನಾವು ಅವ ಅಪಘಾತವನ್ನು ಹೊಂದಿದಾಗ ನಾವು ನಮ್ಮ ಜೀವಕ್ಕೆ ಒಂದು ಪ್ರಾಣ ಹಾನಿಯನ್ನು ಮಾಡ್ಕೊಂಡಂಥ ಸಂದರ್ಭಗಳನ್ನು ಕೂಡ ನಾವು ಎಷ್ಟೋ ಜನರನ್ನ ಕಾಣ್ತ ಇದೀವಿ ಯಾಕಪ್ಪ ಅಂದರೆ ಸಾರಿಗೆ ವ್ಯವಸ್ಥೆ ರೈಲ್ ಆಗಿರ್ಬೋದು ಅದಾದಮೇಲೆ ಬಸ್ಸಾಗಿರ್ಬೋದು ಯ ಕಾರಾಗಿರ್ಬೋದು ಅದಾದಮೇಲೆ ಆಗಿರ್ಬೋದು ಕ್ರುಜರ್ಗಳು ಆಗಿರ್ಬೋದು ಇವೆಲ್ಲವನ್ನು ನಾವು ಟ್ಯಾಕ್ಸಿಗಳು ಮತ್ತು ಬಂಡಿ ಮೊದಲೆಲ್ಲ ನಾವು ಗ್ರಾಮಿಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದೀವಿ ಹಳ್ಳಿಯ ಎತ್ತುಗಳ ಮುಖಾಂತ್ರ ಬಂಡಿ ಕಟ್ಕೊಂಡು ಒಂದು ಸಂಚಾರ ಮಾಡುವಂತೆ ವ್ಯವಸ್ಥೆಯನ್ ಕೊಡ್ತಾ ಕಾಣ್ತಾ ಇದ್ವಿ ಈಗಲೂ ಕೂಡ ಒಂದು ಎತ್ತುಗಳಿಗೆ ಟೈರ್ ಬಂಡಿ ಅಂತ ಮಾಡಿದಾರೆ ಅಂದರೆ ಇಂದಿನ ಕಾಲದಲ್ಲಿ ಚಕ್ಲಿ ಚಕ್ರ ಬಂಡಿಗಳಂತ ಇದ್ವು ಚಕ್ರ ಅಂದರೆ ಗ ಕಟ್ಟಿಗೆಯ ಚಕ್ರ ಬಂಡಿ ಮುಖಾಂತ್ರ ಆ ಬಂಡಿ ಮುಖಾಂತ್ರ ಏನುಮಾಡ್ತಾ ಇದ್ರು ಹೊಲದಲ್ಲಿ ಕೃಷಿಗೆ ತಕ್ಕಂತೆ ಅಲ್ಲಿಂದ ಜನರು ಸಾಗಣೆ ಮಾಡುವಂತದ್ದನ್ನು ನೋಡ್ತಾ ಇದ್ವಿ ಅದಾದ ರೀತಿಯಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತೀ ಹೆಚ್ಚಾದಂತ ವ್ಯವಸ್ಥಿತವಾದಂಥ ಒಂದು ರೀತಿಯ ಜನರು ಒಂದು ಜಾತ್ರೆ ವ್ಯವಸ್ಥೆ ಆಗಿರ್ಬೋದು ದೇವರಿಗೆ ಆಗಿರ್ಬೋದು ಎಲ್ಲವುದಕ್ಕೆ ಸಾರಿಗೆ ವ್ಯವಸ್ಥೆ ಮೊದಲು ನೋಡೋದಾದ್ರೆ ಜನಪದ ಸಂಸ್ಕೃತಿ ಪ್ರಕಾರ ಎತ್ತಿನ ಬ ಎತ್ತಿನ ಬಂಡಿಯ ಮುಖಾಂತ್ರ ಅವರು ಜೀವನವನ್ನು ಸಾಗಿಸುವಂತಾದನ್ನು ಕಾಣುತ್ತ ಇದ್ದೀವಿ ತದನಂತರ ಒಂದು ಆಧುನೀಕರ್ಣಕ್ಕೆ ನಾವು ಬಂದಂತೆಲ್ಲ ಸಾರಿಗೆಗಳಾದವು ಸರ್ಕಾರಿ ಸಾರಿಗೆ ಅಂತ ನೋಡೊದಾದರೆ ಈಶಾನ್ಯ ಕರ್ನಾಟಕ ಅಂದರೆ ಈ ಕಲ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಅಂದರೆ ಈಶಾನ್ಯ ಕರ್ನಾಟಕ ಸಾರಿಗೆ ವ್ಯವಸ್ಥೆ ವಾಯು ಕರ್ನಾಟಕ ಸಾರಿಗೆ ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಒ ಮತ್ತು ಇದೇ ರೀತಿಯಾಗಿ ಅನೇಕ ಭಾಗ ಭಾಗಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅನೇಕ ರೀತಿ ನಾಲ್ಕು ಭಾಗಗಳದಲ್ಲಿ ನಾವು ಒಂದು ಸಾರಿಗೆ ವ್ಯವಸ್ಥೆಗಳನ್ನು ಮುಖ್ಯವಾಗಿ ನೋಡ್ತಿವಿ ಬಸ್ಗಳಲ್ಲಿ ನಾವು ಸಂಚಾರ ಮಾಡಬೇಕಾದ್ರೆ ಆ ಸಂಚಾರದಲ್ಲಿ ಒಟ್ಟು ಅದರಲ್ಲಿ ಕುಳಿತುಕೊಳ್ಳೊ ಅಂತ ಆಸನಗಳು ಎಷ್ಟು ಇರ್ತಪ್ಪ ಅಂದರೆ ಅರ್ವತ್ತು ಆಸನಗಳು ಇರ್ತವೆ ಅರವತ್ತು ಆಸನಗಳಲ್ಲಿ ಜನರು ಹೊರಟಾಗ ಸುರಕ್ಷಿತವಾಗಿ ಅವ್ರು ಹೋಗಿ ಕುಂತು ಕುಳಿತ್ಕೊಂಡು ತ ಪ್ರಯಾಣವನ್ನು ಮಾಡುವಂಥ ಸಂದರ್ಭವನ್ನು ನೋಡ್ಬೋದು ಅಂದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಮತ್ತೊಂದು ಜಿಲ್ಲೆಗೆ ಆಗಿರ್ಬೋದು ಒಂದು ಅದು ಯಾಕೆ ಓಡ್ಯಾಡ್ತರಪ್ಪ ಅಂದರೆ ಅಲ್ಲಿ ದೇವಸ್ಥಾನ ಆಗಿರ್ಬೋದು ಪ್ರವ ಪ್ರವಾಸಿ ತಾಣಗಳು ಆಗಿರ್ಬೋದು ಈಗ ನಾವು ಪ್ ಇಲ್ಲೇ ಪಕ್ಕದಲ್ಲಿ ಇರುವಂಥ ಪ್ರವಾಸಿ ತಾಣವನ್ ನೋಡಬೇಕಾದ್ರೆ ಸಂಚಾರಿ ಏನೋ ಮಾಡ್ತಾ ಹೋಗಬೇಕಾದ್ರೆ ನಾವು ಒಂದು ಬೈಕು ಹೋಗ್ಬೇಕು ಅಂದರೆ ಗಾಡಿ ಮೋಟ್ರ್ ಸೈಕಲಲ್ಲಿ ಅಥವಾ ಒಂದು ಸಹ ಕಾರಲ್ಲಿ ಬಸ್ಗಳಲ್ಲಿ ನಾವು ದಿನನಿತ್ಯ ನಾವು ಸಂಚಾರ ಒಂದು ಪ್ರವಾಸಿ ತಾಣಕ್ಕೆ ಹೋಬೇಕಾದ್ರೆ ಒಂದು ಟೈಮ್ ಒಂದು ಸರಿ ಹೋದ್ರೆ ಅಲ್ಲಿ ವ ಸಂಚಾರ ಮಾಡಬೇಕಾದ್ರೆ ಇವೆಲ್ವ ಈ ವಾಹನಗಳು ಮುಖ್ಯವಾಗ್ ಬೇಕಾಗ್ತದೆ ಬಸ್ಸು ಕ್ರುಜಾರು ಟ್ಯಾಕ್ಟರು ಅದಾದಮೇಲೆ ಮೋಟ್ರ್ ಸೈಕಲ್ಲು ಇವುಗಳ ಮುಖಾಂತ್ರ ನಾವು ಸಂಚಾರ ಮಾಡಿ ಪ್ರವಾಸಿತಾಣವನ್ನು ವೀಕ್ಷಣೆ ಮಾಡ್ತಾ ಹೋಗ್ತಿವಿ ಅದಾದ ಮೇಲೆ ನಂತರ ನಮ್ಮ ದಿನಮಾನ ಕಳೆದಂತೆ ಕಳದಂತೆಲ್ಲ ಅವೆಲ್ಲ ನಶಿಸಿ ಹೋದುವ್ ಬಂಡಿಗಳು ಇದ್ವು ಬಂಡಿ ಕೂಡ ಈಗಿನ ಮಟ್ಟದ ಈಗಿನ ಗ್ರಾಮೀಣ ಪ್ರದೇಶದಲ್ ಇದ್ವು ಇಲ್ಲಿ ಕಾಣೋದನ್ನು ನೋಡ್ತಿವಿ ಅದಾದಮೇಲೆ ಸಂಚಾರ ವ್ಯವಸ್ಥೆ ಮಾಡಬೇಕಾದ್ರೆ ಈಗ ನೋಡಿ ರೈಲಲ್ಲಿ ಹೋಗ್ತಾ ಹೋಗ್ತಾ ಇರ್ತಿವಿ ದಿನನಿತ್ಯ ರಾತ್ರಿ ನಾವು ಹಂಪಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಬರ್ತಾ ಇರುತ್ತೆ ಆ ಟ್ರೈನಲ್ಲಿ ಸಾವಿರಾರು ಜನ್ರಲ್ಲು ಜನಸಂಖ್ಯೆಯಲ್ಲಿ ಸೇರುವಂಥ ಜನರು ನೋಡ್ತೀವಿ ಅದರಲ್ಲಿರುವಂಥ ಸೀಟುಗಳಿಗಿಂತ ನಿಂತು ಹೋಗುವಂತ ಪ್ರವಾಸಿಗರನ್ನು ಅಥವಾ ಒಂದು ಸ್ಥಳ ಮ ಬೆಂಗಳೂರ್ಗೋ ಅಥವಾ ಮೈಸೂರಿಗೆ ಅಥವಾ ಅನೇಕ ಸ್ಥಳಗಳಿಗೆ ಸಂಚಾರ ಮಾಡಬೇಕಾದ್ರೆ ಆ ದಿನನಿತ್ಯ ಟ್ರೈನಲ್ಲಿ ಭಾಳಷ್ಟು ಜನ ತುಂಬಿ ಹೋಗುವಂತ ಸಂದರ್ಭ ನಾವು ನೋಡ್ತಿವಿ ಇವು ನಮಗೆ ಕಷ್ಟವಾದಂಥ ಕೆಲಸವಾಗಿ ಕೂಡ ನಾವು ಕಾಣ್ತಾ ಹೋಗ್ತಿವ್ ಇದು ನಮ್ಗೆ ಎದುರಾಗುವಂಥ ಸಮಸ್ಯೆ ಅಂತ ನೋಡ್ಬೋದು ಅದೇ ರೀತಿಯಾಗಿ ಬಸ್ಸಲ್ಲಿ ಕೂಡ ಹೋಗ್ತಾ ಹೋಗ್ತಾ ಹೋಗ್ತಾ ಈಗ ಅತಿ ಹೆಚ್ಚಾಗಿ ಜನ್ರ ತಿರುಗಾಟ ಹೆಚ್ಚಾಗೋದ್ರಿಂದ ಏನಾಗ್ತಾಯಿದೆ ಸೀಟುಗಳು ಕೂತ್ಗೊಂಡ್ ಕುಳಿತ್ಕೊಂಡು ಹೋಗೋವಂಥ ಆಸನಗಳ್ ಸಿಗೋದಿಲ್ಲ ಆದರೆ ನಿಂತ್ಕೊಂಡೆ ಪ್ರಯಾಣ ಮಾಡಬೇಕಾದ ಸಂದರ್ಭವನ್ನು ಕೂಡ ನಾವು ನೋಡ್ತಾ ಹೋಗ್ತಿವಿ ಈ ರೀತಿಯಾದಂಥ ಸಂದರ್ಭವುಗಳನ್ನು ಅನೇಕ ಜನರು ಅನುಭವಿಸುವಂಥದ್ದನ್ನು ದಿನನಿತ್ಯ ಕೂಡ ಈಗಿನ ಸಂದರ್ಭ ಪ್ರಸ್ತುತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಭಾರತ ಸಾರಿಗೆ ವ್ಯವಸ್ಥೆಯಲ್ಲಿ ಕಾಣ್ತಾ ಇದೀವಿ ಹಾಗು ಅಲ್ಲಿ ಸಿಗುವಂಥ ವ್ಯವಸ್ಥೆ ಎನ್ನೋದರೆ ನಾವು ರೈಲಲ್ಲಿ ಹೋದ್ರೆ ಅಲ್ಲೇ ಊಟದ ವ್ಯವಸ್ಥೆ ಇರ್ತದೆ ತದನಂತರ ಜನರನ್ನು ಒಂದು ಒಳ್ಳೆಯ ಮಾತುಕತೆ ಒಂದು ಸಂಬದ್ದ ಒಂದು ಒಂದು ಒಬ್ಬ ಮೊ ಯಾರೋ ಒಂದು ಪ್ರದೇಶದಲ್ಲಿರೋ ಅಂತ ಜನರು ನಮ್ಮಲ್ಲಿಒಂದು ಸಂಬಂಧವನ್ ಬೆಳೆಸುವಂತ ಕೆಲಸವನ್ ಕೂಡ ನಾವು ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಕಾಣ್ತಾ ಹೋಗ್ತಿವ್ ಇದರಿಂದ ಭಾಳಷ್ಟು ಒಂದು ಕುಟುಂಬದ ಸಮ ಸಮ್ಮಿಶ್ರ ಸಮ್ಮಿಶ್ರವಾಗಿ ಸೇರಿಕೊಂಡು ನಡಿವಂಥ ಕೆಲಸವನ್ ಕೂಡ ನಾವು ಸಾರಿಗೆ ವ್ಯವಸ್ಥೆಲಿ ನೋಡುವಂಥದ್ ಆಗಿರ್ತದೆ ಈ ರೀತಿಯ ಮನೋಭಾವನೆಯನ್ನು ಬೆಳೆಸುವಂತದ್ದು ಈ ಸಾರಿಗೆ ವ್ಯವಸ್ಥೆಯಲ್ಲಿ ಕಾಣುತ್ತ ಹೋಗ್ತಿವಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತೋರಿಸುವಂಥದನ್ ಕೂಡ ನಾವು ನೋಡಬೇಕಾಗುತ್ತೆ ಅನೇಕ ಸಮಸ್ಯೆಗಳು ಇದ್ರು ಕೂಡ ಸಮಸ್ಯೆಗಳಲ್ಲಿ ಸ್ಪಂದನೆ ಮಾಡುವಂಥ ಗುಣಗಳನ್ನು ಕೂಡ ನಾವು ಕಾಣಬೇಕಾಗತ್ತೆ ಯಾಕಪ್ಪ ಅಂತಂದರೆ ದಿನನಿತ್ಯ ಜೀವನದಲ್ಲಿ ನಾವು ಅನೇಕ ಭಾಷೆ ಭಾಷೆ ಮತ್ತು ಅನೇ ಅನೇಕ ರೀತಿಯ ದೇಶ ಮತ್ತು ರಾಜ್ಯ ಜಿಲ್ಲೆ ಇವೆಲ್ಲವನ್ನು ಕೂಡ ನಾವು ಸ್ವ ಸಂಚಾರ ಮಾಡೋದಕ್ಕೆ ಮೊದಲು ಮುಖ್ಯವಾಗಿ ನಮಗೆ ಭಾರತ ಸಾರಿಗೆ ವ್ಯವಸ್ಥೆ ಮುಖ್ಯವಾಗಿ ಸಾಕಾರ ಮಾಡ್ತದೆ ಅನ್ನೋದರ ಮುಖಾಂತ್ರ ನಾವು ಎಷ್ಟೇ ವಿ ಯ ಇದು ಇದ್ರು ಕೂಡ ನಾವು ಏನು ಮಾಡಬೇಕಾಗತ್ತೆ ಒಂದು ನಿಯ ನಿಯಮಿತವಾಗಿ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಒಂದು ಭಾಗ್ಯದ ಭಾಗ್ಯದವಾಗ್ ಏನು ಮಾಡ್ತಿವಿ ನಾವು ಅದನ್ನು ಬಳ್ಸಕೊಳ್ಳುವಂತ ರೀತಿಯನ್ನು ನಾವು ಕಾಣಬೇಕಾಗುತ್ತೆ